ಅಂದರೆ ನನಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ವಿವಿಧ ರೀತಿಯಾದ ಅಡುಗೆಗಳನ್ನು ಮನೆಯಲ್ಲಿ ಮಾಡಿ ನೋಡ್ತೇನೆ ಹೇಗೆ ಅಂದರೆ ಕೆಲವು ಹೊಸ ಹೊಸ ಅಡುಗೆಗಳನ್ನು ಕೂಡ ಕಲಿಯುವುದು ಅಂದರೆ ನನಗೆ ತುಂಬ ಇಷ್ಟ ಅದೇ ರೀತಿಯಲ್ಲಿ ನಾನು ಅಡುಗೆ ಮಾಡಿದ್ದನ್ನು ಎಲ್ಲರೂ ಇಷ್ಟಪಟ್ಟರೆ ನಾನು ಅವರು ಹೇಳಿ ಕ್ ಅವರಿಗೆ ಇತರರಿಗೆ ತುಂಬ ಖುಷಿಯಿಂದ ಹೇಗೆ ಮಾಡಿರುವುದ್ ಅಂತ ಹೇಳಿ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ನಾವೊಂದು ಅಡುಗೆ ಮಾಡುವ ಮಾಡಿ ನನ್ನ ಇತರರು ಒಳ್ಳೆಯದಾಗಿದೆ ಅಂತ ಹೇಳಿದರೆ ಸಾಧಾರಣವಾಗಿ ಎಲ್ಲರಿಗೂ ಖುಷಿಯಾಗುವಂತಹ ಸಂಗತಿ ಆದ ಕಾರಣ ಇತರರಿಗೆ ನಾನು ಖುಷಿಯಿಂದ ಹೇಳಿ ಕೊಡ್ತೇನೆ ಯಾವ್ದೆಲ್ಲ ಏನು ಅಲ್ಲಿ ಏನೆಲ್ಲ ನಾವು ಯಾವ ರೀತಿಯಲ್ಲಿ ಮಾಡಿದ್ದೇವೆ ಹಾಗೇ ಕೆಲವರಿಗೆ ಬೇಕಾದರೆ ಬರೆದು ಕೂಡ ಕೊಡ್ತೇನೆ ರೆಸಿಪಿ ಬರೆದು ಕೊಡ್ಳಿ ಕೊಡಲಿಕ್ಕೆ ಕೂಡ ಹೇಳ್ತಾರೆ ಅವರಿಗೆ ತುಂಬ ಏನು ಬರೆದುಕೊಡಲಿಕ್ಕೆ ಕೂಡ ನನಗೆ ಇಷ್ಟ ಕೆಲವರು ಫೋನ್ ಮಾಡಿ ಕೂಡ ಕೇಳ್ತಾರೆ ಈಗ ಹೇಗೆ ಮಾಡುವುದು ಈ ಅಡುಗೆಯನ್ನು ಹೇಗೆ ಮಾಡುವುದು ಈ ಸ್ವೀಟನ್ನು ಹೇಗೆ ಮಾಡುವುದು ಹಾಗೆ ಅವರಿಗೆ ಹೇಳಿಕೊಡಲಿಕ್ಕೆ ಕೂಡ ನನಗೆ ತುಂಬ ಇಷ್ಟ ಆಯಿತಾ